ನಮ್ಮ ಭಾರತದಲ್ಲಿ ಆರೋಗ್ಯ ಕ್ಷೇತ್ರ ಹೇಗಿದೆ ಎಂದರೆ ಒಳ್ಳೆ ಗಲೀಜು ಆಸ್ಪತ್ರೆಗಳು ಉದ್ದಿನ ಯಕ್ವಿಗಳು ಇದಾವೆ ನಮ್ಗೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಜನಗಳು ಗಂಟೆಗಟ್ಟಲೇ ಕಾಯಬೇಕು ಆದ್ದರಿಂದ ಜನಗಳಿಗೆ ಸರಿಯಾದ ಆರೋಗ್ಯ ಭಾಗ್ಯ ಸಿಗುತ್ತಿಲ್ಲ ಮತ್ತು ಅಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಚೆನ್ನಾಗಿ ನೋಡುತ್ತಾರೆ ಇಲ್ಲದಿದ್ದರೆ ಸರಿಯಾಗಿ ನೋಡೋದಿಲ್ಲ ಅದಕ್ಕೆ ದುಡ್ಡಿರುವ ಜನಗಳು ಪ್ರವೆಟ್ಟು ನ ಆಸ್ಪತ್ರೆಗಳಿಗೆ ನರ್ಸಿಂಗ್ ಓಮುಗಳಿಗೆ ಹೋಗುತ್ತಾರೆ ಅಲ್ಲಿ ಶುಚಿತ್ವ ಕ್ಲೀನಿಂಗು ಎಲ್ಲವೂ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯ ಆರೋಗ್ಯದ ಟ್ರೀಟ್ಮೆಂಟು ಸಿಗುತ್ತದೆ ಆದ್ದರಿಂದ ಪ್ರತಿ ದುಡ್ಡಿರುವ ಜನಗಳು ಮತ್ತೆ ಇನ್ಸೂರೆನ್ಸ್ ಇರುವ ಜನಗಳು ಪ್ರವೇ ಪ್ರವೇಟ್ ಆಸ್ಪತ್ರೆಗಳಿಗೆ ಹೋಗುತ್ತಾರೆ ಅಷ್ಟೇ